ನಾವು ಒಂದು ಒಳ್ಳೆಯ ಛಾಯಾಚಿತ್ರವನ್ನು ಸೆರೆಹಿಡಿಬೇಕಾದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣಾನ ಗಮ್ನದಲ್ಲಿಡ್ಕೊಬೇಕಾಗತ್ತೆ ನಾವು ತುಂಬ ಮಳೆ ಬರ್ತಿದ್ರು ಕೂಡ ಫೋಟೋನ ಚೆನ್ನಾಗಿ ತೆಗೆಯೋದಕ್ಕಾಗೋದಿಲ್ಲ ಹಾಗೆ ತುಂಬ ಬಿಸಿಲಿದ್ರೂ ಕೂಡ ಫೋಟೊ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ವಾತಾವರಣ ಹೇಗಿದೆ ಯಾವಾಗ ಬೆಳಕು ಹೇಗೆ ಬರುತ್ತೆ ಯಾವಾಗ ವೆದರ್ ಹೇಗಿದೆ ಇದನ್ನೆಲ್ಲ ನಾವು ತಲೆಲಿಟ್ಕೊಂಡು ನಾವು ಒಂದು ಫೋಟೊ ತೆಗಿಯೋದಕ್ಕೆ ಹೋಗಬೇಕಾಗತ್ತೆ ಈ ಸಮಯನೆಲ್ಲ ನಾವು ಮೊದಲೇ ತಯಾರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ